ನನ್ನ ಎರಡನೇ ಪ್ರಾಡಕ್ಟ್ ಏನಂದರೆ ಲ್ಯಾಪ್ಟಾಪು ಅದು ನನ್ನ ಎರಡನೇ ಪ್ರಾಡಕ್ಟ್ ಆಗಿದೆ ಆಮೇಲೆ ಅದು ನೆಗೆಟಿವ್ ಒಪಿನ್ಯನ್ ಏನಂದರೆ ಪಾಸಿಟಿವ್ ಆಗಿ ಅಂದರೆ ಅದು ತುಂಬ ಈ ಈಗ ಈಗಿನ ಜೆನ್ರೇಷನಲ್ಲಿ ತುಂಬ ಯೂಸ್ಫುಲ್ಲಾಗಿದೆ ಈಗ ನೌ ಎ ಡೇಸಲ್ಲಿ ತುಂಬ ಯೂಸ್ಫುಲ್ಲಾಗಿದೆ ಯೂಮನ್ ಬಿಂಗೆ ಆದರೆ ನೆಗೆಟಿವ್ ಒಪಿನಿಯನು ತುಂಬ ನೆಟ್ವರ್ಕು ಪ್ರಾಬ್ಲಮ್ ಜಾಸ್ತಿ ಆಗಿದೆ ಯಾಕೆಂದರೆ ಎಲ್ಲರೂ ಒನ್ ಯು ಯೂಸ್ ಮಾಡ್ತಾ ಇರೋದರಿಂದ ನೆಟ್ವರ್ಕು ಬೇಗ ಸಿಗೋದಿಲ್ಲ ಅಂದ ಆಮೇಲೆ ಅದು ತುಂಬ ಕಾಸ್ಟ್ಲಿ ಆಗಿದೆ ಕಾಸ್ಟ್ಲಿ ಅಂದರೆ ತುಂಬ ಫಿಫ್ಟಿ ಥೌಸಂಡ್ ಮೇಲೆ ಇದೆ ನಮಗೆ ತೊಗೊಳೋಕ್ಕೂ ಬಡವ್ರ ಮಕ್ಕಳು ಯಾರೇ ಈಗ ಓದ್ತಾ ಇದ್ದಾರೆ ಅಂದರೆ ತೊಗೊಳೋಕ್ಕೂ ತುಂಬ ಕಷ್ಟ ಆಗ್ತಿದೆ ಹಂಗಾಗಿ ಅದೂ ತುಂಬ ಕಾಸ್ಟ್ಲಿ ಆ ಕಾಸ್ಟ್ಲಿ ಇರೋದರಿಂದ ಸ್ವಲ್ಪ ಕಡಿಮೆ ರೇಟಾದರೆ ಎಲ್ಲರೂ ಈಸಿಯಾಗಿ ಅದನ್ನು ಬೈ ಮಾಡ್ಬೋದು ಆದರೆ ಏನು ಇದು ಇದರಿಂದ ತುಂಬ ಯೂಸ್ಫುಲ್ ಅಂದರೆ ಇನ್ಫಾರ್ಮೇಶನನ್ನ ಬೇಗ ಗ್ಯಾದರ್ ತೊಗೋಬೋದಷ್ಟೇ ಅಷ್ಟು ಬಿಟ್ಟರೆ ಅದರಿಂದ ಏನೂ ಯೂಸ್ ಇಲ್ಲ